ಹೌದು ಹೇಳಿ ಹಾಂ ಏನಾಗಿತ್ತು ಹಾಂ ಈಗ ಹೇಗಿದೆ ಅದು ಮಾತ್ರೆ ಎಲ್ಲ ತಗೊಂಡಿದ್ದೀರಾ ಯಾವ ವಾರ ಬಂದಿದ್ದು ನೀವು ಹಿಂದಿನ ವಾರ ಎಷ್ಟು ದಿನ ತಗೊಂಡಿದ್ದಿರಿ ಟ್ಯಾಬ್ಲೆಟ್ಸ್ ಓಕೆ ಲೈಕ್ ಜ್ವರ ನಿಂತಿಲ್ಲ ಅಂದರೆ ಇನ್ನೊಂದು ಎರಡು ದಿನ ತಗೋಬೇಕಿತ್ತು ನೀವು ಎಕ್ಸ್ಟ್ರಾ ಬಟ್ ಪರವಾಗಿಲ್ಲ ಈ ವಾರ ನಾನು ಫ್ರೀ ಇಲ್ಲ ಈ ಬರೋ ಸಾಟರ್ಡೆ ಶನಿವಾರ ಇಲ್ಲ ಸೋಮವಾರ ನೀವು ಬರ್ಬೋದು ಹಾಸ್ಪೆಟಲ್ಗೆ ಸೊ ಈಗ ನಿಮಗೆ ಜ್ವರ ಕಡಿಮೆ ಮಾಡಲು ನೀವು ಕಷಾಯ ಏನಾದರೂ ಮಾಡ್ಬೋದು ಮನೆಯಲ್ಲಿ ಹಾಂ ಕಷಾಯ ಬಿಸಿ ನೀರು ಜಾಸ್ತಿ ಕುಡಿಯಿರಿ ಹಾಂ ಹೊರಗಡೆ ಹೋಗೋದು ಕಡಿಮೆ ಮಾಡಿ ಅನ್ನ ಮತ್ತು ಹಾಲು ಇಲ್ಲ ಅನ್ನ ಮತ್ತು ತಿಳಿಸಾರು ಆ ಥರ ಏನಾದರೂ ತಿನ್ನೋಕ್ಕೆ ಮಾಡಿ ತಿನ್ನೋಕ್ಕೆ ಮಾಡಿ ಸೊ ಜಾಸ್ತಿ ಈಚೆ ಓಡಾಡಿದರೆ ಜಾಸ್ತಿ ಆಗ್ಬೋದು ಶನಿವಾರ ನಾನು ಸಂಜೆ ಫ್ರೀ ಇರ್ತೀನಿ ಆಗ ನೀವು ಆಸ್ಪತ್ರೆಗೆ ಬರ್ಬೋದು ಹಾಂ ಈ

ಹಾಂ ಅದೇ ನಾನು ಮುಂಚೆ ಕೊಟ್ಟಿದ್ದೆನಲ್ಲ ಹಾಂ ಅದನ್ನೇ ಕಂಟಿನ್ಯೂ ಮಾಡಿ ಬೆಳಗ್ಗೆ ಎರಡು ಸಲ ತಗೊಳ್ಳಿ ರಾತ್ರಿ ಎರಡು ಸಲ ತಗೊಳ್ಳಿ ಹಾಂ ಅದರ ಜೊತೆ ಅದೇ ನಾನು ಹೇಳಿದ್ದೆನಲ್ಲ ಊಟ ಏನೇನು ಮಾಡಬೇಕು ಅಂತ ಆ ಥರನೇ ಮಾಡಿ ಈಚೆ ಪದಾರ್ಥ ಏನೂ ತಿನ್ನೋಕ್ಕೆ ಹೋಗಬೇಡಿ ಹಾಂ ಮತ್ತು ಓಡಾಡೋದು ಸ್ವಲ್ಪ ಕಡಿಮೆ ಮಾಡಿ ಹಾಂ ಈ ಶನಿವಾರ ಇರ್ತೀನಿ ಈಗ ಸದ್ಯಕ್ಕೆ ನಾನು ಈಚೆ ಇದ್ದೀನಿ ಅದಕ್ಕೆ ಹಾಂ ಸಂಜೆ ಮೇಲೆ ಬನ್ನಿ ಒಂದು ಆರು ಗಂಟೆ ಏಳು ಗಂಟೆ ಮೇಲೆ ಓಕೆ ಹಾಂ